ಎಲ್ಲ ಅಂದರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವ್ನಿಗೊಂದು ಗುರಿ ಇಲ್ದಲೆ ಅವನು ಮನುಷ್ಯ ಅಂತ ಅನ್ನಿಸ್ಕೊಳೋಕ್ಕೆ ಆಗೋದೇ ಇಲ್ಲ ಹಂಗೆ ನಮಗೆ ಒಂದು ನಮಗೆ ಆದಂಥ ನಮಗೆ ಗುರಿಗಳಿರ್ತಾ ಇರುತ್ತೆ ಅಂದರೆ ನನಗೇನು ಅಂತಂದರೆ ನಾವು ದುಡೀಬೇಕು ನಮ್ಮನ್ನ ನಮ್ಮ ಅಪ್ಪ ಅಮ್ಮ ಹೆಂಗೆ ನೋಡ್ಕೊಂಡಿದ್ದಾರೋ ಚೆನ್ನಾಗಿ ಹಂಗೆ ನಮ್ಮ ಅಪ್ಪ ಅಮ್ಮನ್ನ ನಾವು ನೋಡ್ಕೋಬೇಕು ಆ ಥರ ನಾವು ನೋಡ್ಕೋಬೇಕು ಅನ್ನೋ ಒಂದು ಕನಸಿದೆ ನಮ್ಮದೇ ಆದಂಥ ಮನೆಯ ಎಲ್ಲ ಇರಬೇಕು ಚೆನ್ನಾಗಿರ್ಬೇಕು ಎಲ್ರ ಥರನು ನಾವು ಇರಬೇಕು ಎಲ್ಲರು ಹೇಗೆ ಅವ್ರ ಅಪ್ಪ ಅಮ್ಮನ್ನ ನೋಡ್ಕೊತಾರೋ ಅದೇ ಥರ ನಾವು ನಮ್ಮ ಅಪ್ಪ ಅಮ್ಮನ್ನ ನೋಡ್ಕೋಬೇಕು ಅನ್ನೋ ಒಂದು ಕನಸು ಎಲ್ಲರ್ಗೂ ಇದ್ದೇ ಇದೆ ಹೆಂಗೆ ಅವ್ರು ನಮಗೆ ಸಪೋರ್ಟಿವಾಗಿದ್ದಾರೋ ನಾವೂ ಹಂಗೆ ಅವರಿಗೆ ಇರ್ತೀವಿ ಅವರು ವಯಸ್ಸಾದ ಕಾಲದಲ್ಲಿ ಅಷ್ಟೆ